ಸೀರೆ ಸೀರೆನೇ ನಾರಿಗೆ ಭೂಷಣ ನಾನು ಮೊನ್ನೆ ಒಂದು ಸೀರೆ ತಗೊಂಡೆ ಅದು ಕಲರ್ ತುಂಬ ಚೆನ್ನಾಗಿತ್ತು ಮತ್ತೆ ಬಟ್ಟೆಯೂ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ಕಲರ್ರು ಕಾಂಬಿನೇಷನ್ನು ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸೆಲ್ಲ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾನೇ ಇರ್ತಾರೆ ಆ ಸೀರೇನ ನಾನು ಚಿಕ್ಕಪೇಟೇಲಿ ತಗೊಂಡೆ ತುಂಬ ಕಡಿಮೆ ಎರಡು ಸಾವಿರ ರೂಪಾಯಲ್ಲಿ ತಗೊಂಡೆ ಅದರಿಂದ ಫ್ರೆಂಡ್ಸೆಲ್ಲ ಕೇಳ್ತಾ ಇದ್ದಾರೆ ಆ ಸೀರೆ ನನಗೂ ಕೊಡಿಸಿ ಆ ಥರದ ಸೀರೆ ನನಗೂ ಕೊಡಿಸಿ ಅಂತ ಎಲ್ಲ ಕೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಸೀರೆಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತೀವಿ ನಾವು ಸೀರೆ ಇಲ್ಲದೆ ನಾವು ಸೀರೆ ಉಡದೆ ಪೂಜೇನೇ ಮಾಡೋದಿಲ್ಲ ಸೀರೆ ಉಟ್ಕೊಂಡೆ ನಾವು ಪೂಜೆ ಅಂಥದ್ದೆಲ್ಲ ನಮಗೆ ಸಂಸ್ಕಾರ ಅಂತಂದರೆ ಸೀರೆ ಉಡೋದೇ ಒಂದು ತುಳಸಿ ಪೂಜೆ ಮಾಡಬೇಕಾದ್ರೂ ನಾವು ಸೀರೆ ಉಟ್ಕೊಂಡೆ ಪೂಜೆ ಮಾಡೋದು ಸೀರೆ ಅಂದ್ರೆ ನಮಗೆ ಇಷ್ಟ ಸೀರೆ ಉಟ್ಕೊಂಡ್ರೆ ನನ್ಗ್ ನಮಗೆ ಆಭರ ಆರಾಮವಾಗಿರ್ತದೆ ಎಲ್ಲದುಕ್ಕುನು ಸೀರೆಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಆಮೇಲೆ ದೇಶದಲ್ಲಿ ಎಲ್ಲ ಫ್ಯಾನ್ಸಿ ಡ್ರೆಸ್ ಹಾಕಿದ್ರೆ ಸೀರೆ ಉಟ್ರೇ ಒಂಥರಾ ಎಲ್ಲ ಡ್ರೆಸ್ಸ್ಗಿನ್ನ ಸೀರೆ ಉಟ್ಟಿರೋರೇ ಚೆನ್ನಾಗಿ ಕಾಣ್ತಾರೆ ಆ ಥರ ತುಂಬ ಚೆನ್ನಾಗಿರುತ್ತೆ ಇದು ಸೀರೆ ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟು ಹೇಳಿದರೂ ಸಾಕಾಗಲ್ಲ ಎಲ್ಲರುನು ನಾವು ಯಾವುದೇ ಒಂದು ಫಂಕ್ಷನ್ಗೂ ನಾವು ಮಾತಾಡ್ಕೊಂಡು ಒಂದೇ ಥರದ ಸೀರೆಗಳು ತಗೋತೀವಿ ಒಂದೇ ಥರದ ಬಣ್ಣದ ಸೀರೆಗಳನ್ನು ತಗೊಂಡು ಎಲ್ಲರೂ ಒಂದೇ ಥರ ಉಟ್ಕೊಂಡೋಗ್ತೀವಿ ನಮ್ಮ ಹರಿದಾಸ್ ಸಂಘ್ದಲ್ಲಿ ಕೂಡ ನಾವು ಒಂದೇ ಥರದ ಕಲರದ ಸೀರೆಗಳನ್ನ ಉಟ್ಕೊಂಡು ಫಂಕ್ಷನನ್ನ ಆಚರಣೆ ಮಾಡ್ತೀವಿ ತುಂಬ ತುಂಬ ಜನರು ಸೀರೆಗೇ ಪ್ರಾಮುಖ್ಯತೆ ಕೊಡೋದು ನಮ್ಮಲ್ಲಿ ಸೀರೆ ಬಣ್ಣ ಮತ್ತೆ ಅದರ ಬಟ್ಟೆಯ ಕ್ವಾಲಿಟಿ ಅದನ್ನೆಲ್ಲಾ ನೋಡಿದ್ರೆ ನಮಗೆ ಆ ಸೀರೆ ಇದು ಬೆಲೆ ಗೊತ್ತಾಗೋಗುತ್ತೆ ಎಲ್ಲರೂ ಇಷ್ಟಪಡುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಸೀರೆನೇ ಸೀರೆ ಸೀರೆನೇ